ಹೌದು ನಾವು ಕೊಪ್ಪಳ ಜಿಲ್ಲೆಯವರು ನಮ್ಮಲ್ಲಿ ನಲ್ಲಿ ನೀರು ದೊರೆಯುತ್ತದೆ ಆಮೇಲೆ ಇಲ್ಲಿ ಕೊಪ್ಪಳದಲ್ಲಿ ಪ್ರತಿ ಮೂರು ದಿನಕ್ಕೊಮ್ಮೆ ಕುಡಿ ನೀರನ್ನು ಕುಡಿಯೋ ನೀರನ್ನಂತ ಬಿಡ್ತಾರೆ ಅದನ್ನು ಜನ ಎಲ್ಲರೂ ಕುಡಿಯೋದಕ್ಕೂ ಉಪಯೋಗಿಸ್ತಾರೆ ಆಮೇಲೆ ಬಟ್ಟೆಗಳನ್ನು ತೊಳ್ಯೋದಕ್ಕೆ ಆಮೇಲೆ ಇದಕ್ಕೂ ಊಸ್ ಮಾಡ್ತಾರೆ ಕೆಲವೊಂದಿಷ್ಟು ಜನ ತಮಗೆ ಬೇಕಾದವರು ಫಿಲ್ಟ್ರ್ ನೀರು ಸಮೇತ ತೊಗೊಂಡ್ಬಂದು ಬಳಕೆ ಮಾಡತಕ್ಕಂಥದ್ದು ಪ್ರತಿ ಮೂರು ವಾರಕ್ಕೊಮ್ಮೆ ವಿವಿಧ ವಾರ್ಡ್ಗಳಲ್ಲಿ ಅಂದರೆ ಕೊಪ್ಪಳದ ಸುಮಾರು ನಮ್ದು ಆ್ಯಕ್ಚುಲಿ ಕೊಪ್ಪಳ ಸಿಟಿಯಲ್ಲಿ ನಾವು ಇಲ್ಲಿ ಲವ್ಲಿವುಡ್ಡನ್ನು ಮಾಡ್ತಾಯಿರೋದು ಇಲ್ಲಿ ಮ ಸುಮಾರು ಒಂದು ನಲ್ವತ್ತು ಐವತ್ತು ವಾರ್ಡ್ಸ್ಗಳಿವೆ ಕೊಪ್ಪಳದಲ್ಲಿ ನಮ್ಮ ವಾರ್ಡ್ ಬಂದ್ಬಿಟ್ಟು ವಾರ್ಡ್ ನಂಬರ್ ಟ್ವೆಂಟಿ ತ್ರೀ ಖಾನ್ಸಾಬ್ ಚಾಳುಕ್ಯ ಕಿನ್ನಾಳ ರೋಡ್ ಕೊಪ್ಪಳದಲ್ಲಿರೋದು ಇಲ್ಲಿ ನಮಗೆ ಮೂರು ದಿನಕ್ಕೊಮ್ಮೆ ನಗರಸಭೆ ವತಿಯಿಂದ ನೀರನ್ನು ಬಿಡುತ್ತಾರೆ ಇಲ್ಲಿ ಆಮೇಲೆ ಇನ್ ಕೇಸು ಮೂರು ದಿನಕ್ಕೆ ಆಗ್ಲಿಲ್ಲಾಂದ್ರೆ ಕೆಲವೊಮ್ಮೆ ನಾಲ್ಕು ದಿನಕ್ಕಾದರೂ ಬಿಡ್ತಿದ್ರು ಕೆಲವೊಮ್ಮೆ ಸಮ್ಟೈಮ್ಸ್ ಏನಾದ್ರೂ ಇಲ್ಲಿ ಪ್ರಾಬ್ಲಮ್ ಆದಾಗ ನಾಲ್ಕು ನಿಮಿಷಕ್ಕೊಮ್ಮೆ ನೀರನ್ನು ಇಲ್ಲಿ ಬಿಡ್ತಾರೆ ಆ ನೀರನ್ನು ನಾವು ಅಡುಗೆಗಾಗ್ಲಿ ಅಥವಾ ನಮಗೆ ಕುಡಿಯೋದಕ್ಕೂ ಮತ್ತು ಸ್ನಾನಕ್ಕೂ ಅದನ್ನು ಬಳ್ಸ್ಕೊಳ್ತೀವಿ ಅದರ್ವೈಸು ನಮಗೆ ಫಿಲ್ಟ್ರ್ ನೀರು ಸಹ ನಮ್ಮಲ್ಲಿ ಅವೆಲೇಬಲಿರ್ತದೆ ಅದನ್ನು ಸಹ ನಾವು ಇಲ್ಲಿ ಯೂಸ್ ಮಾಡ್ತೇವೆ ಆಮೇಲೆ ಇಲ್ಲಿ ಹಳ್ಳಿಗಳ ಕಡೆಯಲ್ಲಿ ಕ್ ಬಗ್ಗೆ ಹೇಳಬೇಕಾದಾಗ ನಮ್ದು ಬೇಸಿಕಲೀ ಹಳ್ಳಿಯಿಂದ ಬಂದವರು ಬಟ್ ಸಿಟಿಗೆ ಬಂದು ಒಂದು ಹತ್ತು ವರ್ಷ ಸೆಟ್ಲಾಗಿದ್ದೀವಿ ಹಳ್ಳಿ ಕಡೆ ಗ್ರಾಮ ಪಂಚಾಯಿತಿ ಲೆವೆಲಲ್ಲಿ ಅಲ್ಲಿ ಪ್ರತಿನಿತ್ಯ ನಲ್ಲಿ ನೀರನ್ನು ಬಿಡ್ತಾರೆ ಬಟ್ ಅಲ್ಲಿ ಹಳ್ಳದ ಮೂಲದಿಂದ ಅಥವಾ ಕೆರೆಯ ಮೂಲದಿಂದ ನೀರನ್ನು ಬಿಡತಕ್ಕಂಥದ್ದು ಕೆಲವೊಮ್ಮೆ ಇದು ಸಮಸ್ಯೆನೂ ಆಗ್ತದೆ ಹಳ್ಳಿಯಲ್ಲಿ ಎಷ್ಟೋ ಸಲ ನೀರನ್ನು ಬಿಟ್ಟಾಗ ಅವರಿಗೆ ತೊಂದರೆ ನೀರನ್ನು ಬಿಟ್ಟಾಗ ಜನ ತೊಗೋತಾರೆ ಕೆಲವೊಮ್ಮೆ ಎರಡು ದಿನವರೆಗೂ ನೀರು ಬಿಡೋಲ್ಲ ಏಕಂದ್ರೆ ಅಲ್ಲಿ ವಿದ್ಯುತ್ ಸಮಸ್ಯೆ ಇರ್ಬೋದು ಬೇರೆ ಬೇರೆ ರೀತಿಯ ಸಮಸ್ಯೆಯ ಕಾರಣದಿಂದಾಗಿ ಆ ನೀರನ್ನು ಸ್ವಲ್ಪ ಲ ಮೂರು ದಿನ ಅಥವಾ ನಾಲ್ಕು ದಿನಕ್ಕೆ ಬಿಡ್ತಿರ್ತಾರೆ ಅಂಥ ಸಮಯದಲ್ಲಿ ಜನಗಳಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಬೇರೆ ಒಂದು ಅಲ್ಟರ್ನೇಟ್ ವ್ಯವಸ್ಥೆ ಅಂದರೆ ಬೇರೆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡತಕ್ಕಂಥ ಕೆಲಸ ಇಲ್ಲಿ ನಡಿತಾಯಿದೆ ನಮ್ಮಲ್ಲಿ ಹಲವಾರು ಇಲ್ಲಿ ಡ್ಯಾಮ್ಸ್ಗಳಿದ್ದಾವೆ ಪ ಕೊಪ್ಪಳದ ಬಳಿ ಒಂದು ಹನ್ನೆರಡು ಕಿಲೋಮೀಟ್ರ ಹತ್ತಿರ ಕಿನ್ನಾಳ ಡ್ಯಾಮ್ ಅಂತ ಇದೆ ಆ ಒಂದು ಕಿನ್ನಾಳ ಡ್ಯಾಮಿಂದ ಡ್ಯಾಮ್ ಅಂದರೆ ಆ ಡ್ಯಾಮಿಂದ ಅಲ್ಲಿ ನೀರನ್ನು ಸಂಗ್ರಹಿಸಿ ಸಂಗ್ರಹಣೆ ಮಾಡಿಟ್ಟಿರ್ತಾರೆ ಆ ಡ್ಯಾಮಿಂದ ಸುತ್ತಲು ಇರತಕ್ಕಂಥ ಜನಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಆಯಾ ಗ್ರಾಮ ಪಂಚಾಯಿತಿಯ ಒಂದು ಸಿಬ್ಬಂದಿಯವ್ರು ಮಾಡ್ತಾರೆ ಆ ಕೊಪ್ಪಳ ಜಿಲ್ಲೆಗೆ ಬಗ್ಗೆ ಹೇಳ್ತಕ್ಕಂಥದ್ದಾದ್ರೆ ಕೊಪ್ಪಳ ತಾಲೂಕಿನ ಬಗ್ಗೆ ಹೇಳ್ತಕ್ಕಂಥದಾದ್ರೆ ಇಲ್ಲಿ ಪಕ್ಕದಲ್ಲಿ ಮುನಿರಾಬಾದ್ ಡ್ಯಾಮ್ ಅಂತ ಇದೆ ಅಂದರೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲೇ ಬರತಕ್ಕಂಥದ್ದು ಮುನಿರಾಬಾದ್ ಡ್ಯಾಮ್ ಈ ಮುನಿರಾಬಾದ್ ಡ್ಯಾಮು ಸುಮಾರು ಒಂದು ನಾಲ್ಕು ಐದು ಆರು ಹಳ್ಳಿಗಳಿಗೆ ನೀರನ್ನು ಸಪ್ಲೈ ಮಾಡತಕ್ಕಂಥ ಡ್ಯಾಮು ಒಂದು ಅದು ಅತಿ ದೊಡ್ಡ ಆಗಿರತಕ್ಕಂಥ ಡ್ಯಾಮು ಈ ಡ್ಯಾಮಿಂದನೇ ನಮಗೆ ಶುದ್ಧ ಕುಡಿಯುವ ನೀರಿನ ಒಂದು ಪೂರೈಕೆ ಕೊಪ್ಳದಲ್ಲಿ ಆಗ್ತಾಯಿರತಕ್ಕಂಥದ್ದು ಈ ಡ್ಯಾಮಿಂದ ಹಲವಾರು ಕೃಷಿ ಚಟುವಟಿಕೆಗಳಿಗೆ ನೀರನ್ನು ಸಪ್ಲೈ ಮಾಡತಕ್ಕಂಥದ್ದು ವ್ಯವಸ್ಥೆ ಇರ್ತದೆ ಆಮೇಲೆ ಇಲ್ಲಿ ಈ ನೀರನ್ನು ಬಳಸ್ಕೊಂಡು ಹಲವಾರು ಕೃಷಿ ಚಟುವಟಿಕೆಗಳು ನಡಿತಾಯಿದ್ದಾವೆ ಅಂದರೆ ಇಲ್ಲಿ ಅತಿ ಹೆಚ್ಚಾಗಿ ಗಂಗಾವತಿ ಭಾಗ್ದಲ್ಲಿ ಹೇಳೋದಾದ್ರೆ ಭತ್ತವನ್ನು ಬೆಳೀತಾರೆ ಅದಕ್ಕೆ ನಮಗೆ ಕರ್ನಾಟಕದಲ್ಲೇ ಇಡೀ ಭಾರತದಲ್ಲೇ ಗಂಗಾವತಿಯನ್ನ ಭತ್ತದ ಕಣಜ ಅಂತ ಕರೀತಾರೆ ಭತ್ತದ ಕಣಜ ಅಂತ ಕರಿತಾರೆ ಅಂದರೆ ಏಕಂದ್ರೆ ಇಲ್ಲಿ ಅತಿ ಹೆಚ್ಚು ಅಕ್ಕಿಯನ್ನು ಬೆಳೀತಕ್ಕಂಥ ಒಂದು ವ್ಯವಸ್ಥೆ ಇದೆ ಕರ್ಟಿಗಿಯಲ್ಲಿ ರೈಸ್ ಮಿಲ್ಗಳಿದ್ದಾವೆ ಅಂದರೆ ನಮಗೆ ನೀರಿಂದು ತೊಂದ್ರೆಯಂತೂ ಏನಿಲ್ಲ ಇಲ್ಲಿ ಏಕಂದ್ರೆ ಅಕ್ಕಪಕ್ದಲ್ಲಿ ನಮಗೆ ಡ್ಯಾಮ್ಸಿದ್ದಾವೆ ಕುಡಿಯೋ ನೀರು ಶುದ್ಧ ಕುಡಿಯೋ ನೀರನ್ನು ಪ್ರತಿ ಮೂರು ದಿನಕ್ಕೊಮ್ಮೆ ಸಿಟಿಯಲ್ಲಿ ಬಿಟ್ಟರೆ ಹಳ್ಳಿಗಳಲ್ಲಿ ಪ್ರತಿದಿನ ಬೆಳಿಗ್ಗೆ ಅಥವಾ ಸಾಯಂಕಾಲ ನೀರನ್ನು ಬಿಡತಕ್ಕಂಥ ವ್ಯವಸ್ಥೆ ನಮ್ಮ ಒಂದು ಜಿಲ್ಲೆಯಲ್ಲಿ ಮತ್ತು ನಮ್ಮ ತಾಲೂಕುಗಳಲ್ಲಿ ನಮ್ಮ ಹಳ್ಳಿಗಳಲ್ಲಿ ನಡಿತಾಯಿದೆ ಆಮೇಲೆ ಹಲ್ವಾರು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಜಿಲ್ಲೆಗಳಿಗೆ ವಲಸೆ ಬಂದಿರತಕ್ಕಂಥವ್ರೂ ಇದ್ದಾರೆ ಅವರೆಲ್ಲ ಇಲ್ಲಿ ನಮ್ಮ ಭಾಷ್ಯತೆಗೆ ತಕ್ಕಂಗೆ ಅಥವಾ ನಮ್ಮ ಒಂದು ಸಂಸ್ಕೃತಿಗೆ ತಕ್ಕಂಗೆ ಹೊಂದ್ಕಂಡ್ ಹೋಗ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿದೆ ಸಾಕಷ್ಟು ಸಿಟಿ ಲೆಕ್ಕದಲ್ಲಿ ನೋಡೋದಾದರೆ ಈ ಕುಡಿಯೋ ನೀರನ್ನು ನಲ್ಲಿಗಳಲ್ಲಿ ಪ್ರತಿ ಮೂರು ದಿನಕ್ಕೊಮ್ಮೆ ಏನು ಬಿಡ್ತಾರಂತ ಹೇಳ್ತಾಯಿದೀನಲ್ವ ಇಲ್ಲಿ ನೂರಕ್ಕೆ ಒಂದು ಸವೆಂಟಿ ಪರ್ಸೆಂಟು ಜನ ಆ ಫಿಲ್ಟ್ರು ವಾಟರನ್ನು ಯೂಸ್ ಮಾಡತಕ್ಕಂಥ ವ್ಯವಸ್ಥೆಯನ್ನು ರೂಢಿಸ್ಕೊಂಡು ಬಂದಿದ್ದಾರೆ ಜನ ಏಕಂದ್ರೆ ಇಲ್ಲೆಲ್ಲ ಸಿಟಿಯಾಗಿರೋದ್ರಿಂದ ಸ್ವಲ್ಪ ಎಂಪ್ಲಾಯೀಸೆಲ್ಲ ಜಾಸ್ತಿ ಇರೋದರಿಂದ ಅವರು ಫಿಲ್ಟ್ರು ವಾಟರ್ಗೇ ಸ್ವಲ್ಪ ಅಡ್ಜಸ್ಟ್ ಆಗಿರ್ತಕ್ಕಂಥದ್ದು ಇದೆ ನಾನೂ ಸಹ ಇದೇ ಕೊಪ್ಪಳ ಜಿಲ್ಲೆಯಲ್ಲಿ ಒಬ್ಬ ವಕೀಲನಾಗಿ ಅಡ್ವೊಕೇಟಾಗಿ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೀನಿ ಜೊತೆಗೆ ನಾವು ಮೂರು ದಿನಕ್ಕೊಮ್ಮೆ ನಮ್ಮ ಮನೆಗೆ ನಗರಸಭೆ ವ್ಯಾಪ್ತಿಯಿಂದ ನೀರು ಬರ್ತಾಯಿದೆ ಕೆಲವು ಸಮಯ್ದಲ್ಲಿ ನಾವು ಫಿಲ್ಟ್ರು ವಾಟ್ರನ್ನು ಯೂಸ್ ಮಾಡ್ತೀವಿ ಆಮೇಲೆ ಇವ್ರು ಬಿಡತಕ್ಕಂಥ ಶುದ್ಧ ಕುಡಿಯುವ ನೀರನ್ನು ನಾವು ಯೂಸ್ ಮಾಡ್ತಾ ಬಂದಿರ್ತೇವೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಕೆಲವೊಮ್ಮೆ ನಮಗೆ ಸಮಸ್ಯೆಗಳಾದಾಗ ನಾವು ನಗರಸಭೆಯವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿ ನೀರನ್ನು ಬಿಡಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವಿಲ್ಲಿ ಮಾಡ್ತಾ ಬಂದಿರ್ತೇವೆ ಒಟ್ಟಿನಲ್ಲಿ ನಮಗೆ ನಲ್ಲಿ ನೀರು ದೊರೀತಾಯಿದೆ ಮೂರು ದಿನಕ್ಕೊಮ್ಮೆ ನಲ್ಲಿ ನೀರು ದೊರೀತದೆ ಆ ನೀರು ಶುದ್ಧವಾಗೇ ಇರ್ತದೆ ಕೆಲವೊಂದು ಸಾರಿ ಏನೋ ಪ್ರಾಬ್ಲಮ್ಸಿಂದ ಏನೋ ಪೈಪ್ಗಳು ಡ್ಯಾಮೇಜಾದಾಗ ಏನಾದರು ಇಂಟ್ರನ್ನಲ್ಲು ತೊಂದರೆಗಳಾದಾಗ ಒಳ ಒಳಗಡೆ ಏನಾದರು ಸಮಸ್ಯೆಗಳಾದಾಗ ಅಲ್ಲಿ ಸಮಸ್ಯೆಯನ್ನು ಪರಿಹಾರ ಮಾಡೋವರೆಗೂ ನಗರಸಭೆಯವ್ರು ನಮಗೆ ಸಿ ಎಮ್ ಸಿಯವ್ರ ಕಡೆಯಿಂದ ಕೃತಕವಾಗಿ ನೀರಿನ ಟ್ಯಾಂಕಿಗಳನ್ನು ಸಪ್ಲೈ ಮಾಡತಕ್ಕಂಥದ್ದು ವ್ಯವಸ್ಥೆ ಇಲ್ಲಿ ಕೂಡ ಜ ನಡ್ಕೊಂಡು ಬಂದಿರ್ತದೆ ಒಟ್ಟಾರೆಯಾಗಿ ಈ ಇದ್ರ ಬಗ್ಗೆ ಹೇಳೋದಾದ್ರೆ ನೀರಿನ ಸಮಸ್ಯೆ ನಮ್ಮಲ್ಲಿ ಇಲ್ಲ ಅಂತಕ್ಕಂಥದ್ದನ್ನ ನಾವು ನೀರಿನ ಸಮಸ್ಯೆ ನಮ್ಮಲ್ಲಿ ಇಲ್ಲ ಅಂತ ಹೇಳ್ಬೋದು ಜೊತೆಗೆ ನಾನು ವೈಯಕ್ತಿಕವಾಗಿ ಹೇಳೋದಾದ್ರೆ ಕೊಪ್ಪಳಕ್ಕೆ ಬಂದು ಸರಿ ಸುಮಾರು ಒಂದು ಹತ್ತು ವರ್ಷ ಆಯಿತು ಹತ್ತು ವರ್ಷ ಆಯಿತು ಒಂದೇ ವಾರ್ಡಲ್ಲಿ ನಾವು ವಾಸ ಮಾಡ್ತಾಯಿದ್ದೀವಿ ಪ್ರತಿ ಮೂರು ದಿನಕ್ಕೊಮ್ಮೆ ಎರಡು ದಿನಕ್ಕೊಮ್ಮೆ ನೀರನ್ನು ಬಿಡ್ತಾಯಿರ್ತಾರೆ ನೀರಿಂದು ತೊಂದರೆಯಿಲ್ಲ ನೀರು ಏನಾದರು ಒಂದು ಟೂ ಡೇಸ್ ಆರ್ ತ್ರೀ ತ್ರೀ ಡೇಸ್ಗೊಮ್ಮೆ ನೀರು ಏನಾದರೂ ಅವ್ರು ಬಿಡಲಿಲ್ಲ ಅಂತಂದರೆ ನಾವು ಸಂಬಂಧಪಟ್ಟೋರ್ಗೆ ಆ ವಾಟ್ರುಮೆನ್ಗಳಿಗಾಗಿರ್ಬೋದು ಅಥವಾ ಆ ಓಣಿಯ ಒಂದು ಮೆಂಬರ್ಗಳಿಗೆ ಆಗಿರ್ಬೋದು ಅವರಿಗೆ ನಾವು ಕಾಲ್ ಮಾಡ್ತೀವಿ ಯಾಕೆ ಸರ್ ಇನ್ನೂ ನೀರು ಬಂದಿಲ್ಲ ಆಂ ಎಷ್ಟು ತೊಂದರೆ ಆಗ್ತಾಯಿದೆ ಇಲ್ಲಿ ಹಲವಾರು ಕುಟುಂಬಗಳು ಇಲ್ಲೆಲ್ಲ ವಾಸ ಮಾಡ್ತಾಯಿದಾವೆ ನೀವೆಲ್ಲ ಎಲೆಕ್ಷನ್ ಟೈಮಲ್ಲಿ ಸರಿಯಾಗಿ ನೀರು ಪೂರೈಕೆಯನ್ನು ಮಾಡ್ತಾ ಇರ್ತೀವಿ ಅಂತ ಹೇಳಿರ್ತೀರ ಆಂ ಜನಗಳಿಗೆ ಮೂಲಭೂತ ಸೌಕರ್ಯವನ್ನು ಕೊಡ್ತೀನಂತ ಆಶ್ವಾಸನೆ ಕೊಟ್ಟಿರ್ತೀರ ನಮಗೆ ನೀರನ್ನು ನೀವು ದೊರಕಿಸಿಕೊಡಿ ಅಂತ ನಾವು ಕೇಳಿಕೊಳ್ತೀವಿ ಆಯ್ತು ಅವ್ರು ಅಂತೇಳಿ ಅವ್ರು ನಮ್ಮ ಸಮಸ್ಯೆಗೆ ಸ್ವಂದಿಸಿ ಕೃತಕವಾಗಿ ನೀರಿನ ಟಾಂಕ್ಸನ್ನು ಸಹ ನಮಗೆ ತರಿಸ್ತಾರೆ ಜೊತೆಗೆ ಆ ನೀರಿನ ವ್ಯವಸ್ಥೆ ಅವ್ರು ಆ್ಯಕ್ಚುಲಿ ನೀರನ್ನು ಬಿಡೋದ್ರ ಬಗ್ಗೆ ಆಮೇಲೆ ಅನೌಸ್ ಮಾಡಿ ಹೋಗ್ತಾರೆ ಯಾವ ರೀತಿ ಅಂತಂದರೆ ಒಬ್ಬ ವಾಟ್ರುಮ್ಯಾನು ಒಂದು ಟಿ ವಿ ಎಸ್ಸು ಎಕ್ಸ್ ಎಲ್ ಸೂಪರಲ್ಲಿ ಬರ್ತಾನೆ ಬಂದು ಆ ವ್ಯಕ್ತಿ ಜೋರಾಗಿ ಕೂಗಿ ಹೇಳ್ತಾನೆ ಇಲ್ಲಿ ಇನ್ನೊಂದು ಒಂದು ವಾಡಿಕೆ ಜೋರಾಗಿ ಕೂಗಿ ಹೇಳ್ತಾನ ಕೂಗಿ ಹೇಳ್ತಾನ್ ಅಂದರೆ ನೀರು ಬಂದಾವೆ ನೋಡಿರಿ ಅಂತ ಹೇಳ್ತಾನ್ ಆತ ಹಳ್ಳಿ ಭಾಷೆಲ್ಲಿ ಹೇಳ್ತಾನ ನೀರು ಬಂದಾವೆ ನೋಡಿರಿ ಅಂತೇಳಿ ಹೋಗ್ಬಿಡ್ತಾನ ಆತ ಹೇಳಿದ ಮೇಲೆ ಜನಗಳೆಲ್ಲ ತಮ್ಮ ತಮ್ಮ ಮೊಟ್ರುಗಳನ್ನು ಹಚ್ಕೊಂಡು ಆ ನೀರನ್ನು ತಮ್ಮ ಸಿಂಟೆಕ್ಸ್ಗೋ ತಮ್ಗೆ ಬೇಕಾಗಿರತಕ್ಕಂಥ ಸಲಕರ್ಣೆಗಳಲ್ಲಿ ಜನ ತುಂಬಿಕೊಂಡಿರ್ತಾರೆ ಒಟ್ಟಿನಲ್ಲಿ ಮೂರು ದಿನ ಬಳಕೆ ಆಗತಕ್ಕಂಥ ನೀರು ಸಫಿಶೆಂಟಾಗಿ ಒಂದು ಒಂದು ತಾಸಿನವರ್ಗೂ ನೀರಿರ್ತವೆ ಬಂದಿರತಕ್ಕಂಥ ನೀರು ಒಂದು ತಾಸು ಅಥವಾ ಎರಡು ತಾಸ್ವರೆಗೂ ನೀರನ್ನು ನಮ್ಮಲ್ಲಿ ಬಿಟ್ಟಿರ್ತಾರೆ ಜನ ಅಷ್ಟ್ರಲ್ಲಿ ತುಂಬ್ಕೊಂಡಿರ್ತಾರೆ ಕೆಲವೊಂದಿಷ್ಟು ಜನ ನೌಕ್ರಿಗೆ ಹೋಗಿರ್ತಕ್ಕಂಥವ್ರಿರ್ತಾರೆ ಅಂಥ ಸಮಯ್ದಲ್ಲಿ ಮನೆಯಲ್ಲಿರತಕ್ಕಂಥವ್ರು ಮಕ್ಕಳಾಗಿರ್ಬೋದು ಅಥವಾ ನೈಬರರ್ಸ್ ಮೀನ್ಸು ಪಕ್ಕದಲ್ಲಿರತಕ್ಕಂಥ ಜನ ಸಹ ಅವ್ರು ಹೇಳೋಗಿರ್ತಾರೆ ನೋಡಿರಪ್ಪ ನಮ್ಗೆ ಏನಾದ್ರೂ ನೀರನ್ನ ಬಿಟ್ಟಾಗ ಅದನ್ನು ಕಲೆಕ್ಟ್ ಮಾಡಿಕೊಡ್ರಿ ನಾವು ಇಲ್ಲಿ ಡ್ಯೂಟಿಗೆ ಹೋಗಿರ್ತೀವಿ ಅಂತಂದು ಹೇಳೋಗಿರ್ತಾರೆ ಅಕ್ಕಪಕ್ದವ್ರು ಏನೈತಿ ಮತ್ತು ಆ ಮನೆಯವರು ಒಬ್ಬರಿಗೊಬ್ರು ಎಲ್ಪ್ ಮಾಡತಕ್ಕಂಥ ವಾಡಿಕೆನೂ ನಮ್ಮಲ್ಲಿದೆ ನಾವು ಈಗ ನಾವು ಡ್ಯೂಟಿಗೆ ಹೋದಾಗ ಅವ್ರಿಗೆ ಹೇಳೋಗಿರ್ತೀವಿ ನೀರು ಬಂದರೆ ಸ್ವಲ್ಪ ನೋಡಿರಿ ನಮ್ಮ ಮೊಟ್ರು ಸ್ವಲ್ಪ ಬಂದು ಬಟನ್ ಹಾನ್ ಮಾಡ್ಬಿಡ್ರಿ ನಾವು ನೀರು ನಮ್ಮ ಟ ಸಿಂಟೆಕ್ಸಲ್ಲಿ ನೀರು ಕಲೆಕ್ಟಾಗುತ್ತೆ ಅಂತೇಳಿ ಹೇಳೋಗಿರ್ತೀವಿ ಅಥವಾ ಅವ್ರು ಏನಾದರು ಡ್ಯೂಟಿಗೆ ಹೋದಾಗ ಅವ್ರು ನಮಗೆ ಹೇಳೋಗಿರ್ತಾರ್ ಸರ್ ಈ ರೀತಿ ನೀರು ಬಂದಾಗ ಸ್ವಲ್ಪ ಕಲೆಕ್ಟ್ ಮಾಡ್ರಿ ಅಂತೇಳಿರ್ತಾರೆ ಆ ರೀತಿ ಒಬ್ರಿಗೊಬ್ರು ಅಂಡ್ರ್ಸ್ಟ್ಯಾಂಡ್ಗ್ ಮೇಲೆ ನಮ್ಮ ನಮ್ಮ ವಾರ್ಡಲ್ಲಿ ನಾವು ಅಂಡ್ರ್ಸ್ಟ್ಯಾಂಡ್ಗ್ ಮೇಲೆ ಜೀವನ ಮಾಡ್ತಾಯಿರ್ತೀವಿ ಒಟ್ಟಾರೆಯಾಗಿ ನೀರಿನ ಬಗ್ಗೆ ಹೇಳೋದಾದ್ರೆ ನಮ್ಗೆ ಏನು ತೊಂದರೆ ಇಲ್ಲ ಏಕಂದ್ರೆ ನಾನು ಹೇಳ್ದೆ ಸೋರ್ಸ್ ಆಫು ವಾಟರ್ ಮೀನ್ಸ ಇಲ್ಲಿ ಡ್ಯಾಮುಗಳಿದ್ದಾವೆ ಸೊ ಅಕ್ಕಪಕ್ಕ ಅಕ್ಕಪಕ್ಕ ಒಂದು ಕೊಪ್ಳಕ್ಕೆ ನಿಯರ್ ಒಂದು ಹನ್ನೆರಡು ಕಿಲೋಮೀಟ್ರದಲ್ಲಿ ಒಂದು ಕಿನ್ನಾಳ ಡ್ಯಾಮ್ ಅಂತ ಇದೆ ಆ ಡ್ಯಾಮಿಂದ ನೀರು ಬರ್ತಾಯಿದ್ದಾವೆ ಆಮೇಲೆ ಕೊಪ್ಪಳದ ಪಕ್ಕದಲ್ಲಿರತಕ್ಕಂಥ ಮುನಿರಾಬಾದ್ ಡ್ಯಾಮ್ ಅಂದರೆ ಇದು ಕೊಪ್ಪಳದಿಂದ ಸ ಕೇವಲ ಒಂದು ಹದಿನೈದು ಹದಿನಾರು ಕಿಲೋಮೀಟ್ರದಲ್ಲಿ ಇರತಕ್ಕಂಥ ಒಂದು ಡ್ಯಾಮ್ ಇದು ಈ ಮುನಿರಾಬಾದ್ ಡ್ಯಾಮಿಂದ ಒಂದು ದೊಡ್ಡ ದೊಡ್ಡ ಪೈಪ್ನ ವಾಲ್ಗಳ ಮುಖಾಂತರ ಕೊಪ್ಪಳಕ್ಕೆ ನೀರನ್ನು ಸರಬರಾಜ್ ಮಾಡತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಜಾರಿ ಇದೆ ಕೆಲವೊಮ್ಮೆ ಆಮೇಲೆ ಆ ನೀರಿನ ವ್ಯವಸ್ಥೆಯನ್ನು ಕುಡಿಯೋ ನೀರಿಗೆ ಅಷ್ಟೇ ಅಲ್ಲ ಆ ಒಂದು ಡ್ಯಾಮಲ್ಲಿ ಇರತಕ್ಕಂಥ ನೀರನ್ನು ನಮ್ಮ ಆ್ಯಕ್ಚುಲಿ ಕೊಪ್ಪಳ ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಏರಿಯಾ ಆಗ್ತಾ ಅಂದರೆ ಕೈಗಾರಿಕಾ ವಲಯ ಆಗ್ತದೆ ಇಲ್ಲಿ ಸರಿ ಸುಮಾರು ಕಾರ್ಖಾನೆಗಳಿದಾವೆ ಆ ಕಾರ್ಖಾನೆಗಳಿಗೂ ಸಹ ನೀರನ್ನು ಸಪ್ಲೈ ಮಾಡತಕ್ಕಂಥ ಕೆಲಸ ಕಾನೂನು ಬದ್ಧವಾಗಿ ನಡಿತಾಯಿದೆ ಅಂತ ಹೇಳ್ತೀನಿ ಆಮೇಲೆ ನಮ್ಮ ಕೋರ್ಟಲ್ಲಿ ನೀರಿನ ಬಗ್ಗೆ ಏನು ಹೋಳೋದಾದ್ರೆ ಇಲ್ಲಿ ಕೂಡ ಸಹ ಒಳ್ಳೆಯ ರೀತಿಯ ಒಂದು ನೀರಿನ ಸೌಲಭ್ಯವನ್ನು ನಮ್ಮ ನಗರಸಭೆಯವ್ರು ಮಾಡಿರ್ತಾರೆ ಆಮೇಲೆ ನಮ್ಮ ಸಿಬ್ಬಂದಿಯವರೂ ಎಲ್ಲ ವಕೀಲ ಬಾಂಧವರಿಗೆ ನೀರಿನ ಒಂದು ವ್ಯವಸ್ಥೆಯನ್ನೂ ಸಹ ಮಾಡಿರುತ್ತೆ ಮಾಡತಕ್ಕಂಥದ್ದು ಒಟ್ಟಾರೆಯಾಗಿ ಈ ಒಂದು ನೀರಿನ ತೊಂದರೆಯಂತೂ ನಮಗೆ ಇಲ್ಲ ಚೆನ್ನಾಗಿ ನಿಭಾಯ್ಸ್ಕೊಂಡು ನಾವೆಲ್ಲ ಇಲ್ಲಿ ಹೋಗ್ತಾಯಿದೀವ್ ಅಂತ ಈ ಮೂಲಕ ಹೇಳ್ತೀವಿ ನಮ್ಗೆ ಈ ಒಂದು ಅವಕಾಶ ಈ ಒಂದು ನೀರಿನ ಸೌಲಭ್ಯ ಕುರಿತು ಅವ್ಕ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮೇಡಮವರಿಗೆ ಧನ್ಯವಾದಗಳನ್ನ ನಾನು ಈ ಸಂದರ್ಭದಲ್ಲಿ ಅರ್ಪ್ಸೋಕ್ಕೆ ಇಷ್ಟಪಡ್ತಾಯಿದೀನಿ